ನಾನು ದೀರ್ಘಾವಧಿಯ ಬೈಕಿಂಗ್ ಟ್ರಿಪ್ಗೆ ಅಥವಾ ಟೂರ್ಗೆ ಹೋಗಬೇಕು ಅಂತ ಇದ್ದಾಗ ನಾನು ಹೇಗೆ ಸಿದ್ಧನಾಗ್ತೇನೆ ಅಂತ ನಾನು ಇವಾಗ ಹೇಳ್ತಾ ಇದ್ದೇನೆ ನಾನು ಬೈಕಿಂಗ್ ಟ್ರಿಪ್ ಹೋಗಬೇಕಿದ್ರೆ ನಾನು ನಾನು ಸ್ವಂತ ಬೈಕ್ನ ತೆಗ್ದ್ಕೊಂಡು ಹೋಗ್ತೇನೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಪೆಟ್ರೋಲ್ ಬಾಟ್ಲಿಯನ್ನು ಎಮರ್ಜೆನ್ಸಿಗಾಗಿ ಒಂದು ಮೂರು ನಾಲ್ಕು ಬಾಟ್ಲ್ ಪೆಟ್ರೋಲ್ ಬಾಟ್ಲಿಯನ್ನು ಕೆಬ್ ಕೆರಿಯರ್ ಬ್ಯಾಗ್ನಲ್ಲಿ ಸೆಪ್ರೇಟಾಗಿ ತೊಗೊಂಡು ಹೋಗ್ತೀನಿ ಏನಕ್ಕೆ ಅಂತಂದರೆ ಕೆಲವೊಂದು ಜಾಗಗಳಲ್ಲಿ ಪೆಟ್ರೋಲೇ ಸಿಗೋದಿಲ್ಲ ದುಡ್ಡಿದ್ರೂ ಅದನ್ನ ಅದರಿಂದಾಗಿ ಹಾಗೇ ಎ ಟಿ ಎಂ ಕಾರ್ಡನ್ನು ಖಂಡಿತವಾಗ್ಯೂ ತೊಗೊಂಡು ಹೋಗ್ತೇನೆ ಕೊನೆಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳು ಯಾವ್ದ್ಯಾವ್ದು ಅಂದರೆ ಆಧಾರ್ ಕಾರ್ಡು ಎಲೆಕ್ಷನ್ ಕಾರ್ಡು ಮುಂತಾದವುಗಳನ್ನಲ್ಲ ಬೇಕಾಗ್ತದೆ ಏನಕ್ಕೆ ಅಂತಂದರೆ ಕೆಲವೊಂದು ಸರ್ಕಾರಿ ನಿಯಮಕ್ಕೆ ನಾವು ಒಳಗೊಂಡಾಗ ಕೆಲವೊಂದಿಷ್ಟು ವೇರಿಫಿಕೇಶನ್ಗಳಿಗೆಲ್ಲ ಕೊಡಬೇಕಾಗ್ತದೆ ಆದ್ದರಿಂದ ಆ ಡಾಕ್ಯುಮೆಂಟ್ಗಳನ್ನೆಲ್ಲ ಕಡ್ಸ್ಕೊಂಡು ತೊಗೊಂಡೋಗ್ತೇನೆ ಗಾಡಿಯ ಡಾಕ್ಯುಮೆಂಟ್ಗಳನ್ನೆಲ್ಲ ಕ ತಗೊಂಡು ಹೋಗ್ತೇನೆ ಮತ್ತು ಒಂದಿಷ್ಟು ಕಡೆ ಫಾಸ್ಟ್ ಫುಡ್ಗಳು ಬೇಕಾಗ್ತದೆ ಏನಕ್ಕೆ ಅಂದರೆ ಎಲ್ಲ ಕಡೆಗೂ ಆಹಾರದ ಅಂಗಡಿಗಳೆಲ್ಲ ಸಿಗೋದಿಲ್ಲ ಆದ್ದರಿಂದ ಕೆಲವೊಂದಿಷ್ಟು ಮ್ಯಾಗಿ ಪ್ಯಾಕೆಟ್ಗಳು ಅಂಥದ್ದು ನಾವು ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಕಡಿಮೆ ಪರಿಕರಗಳಲ್ಲಿ ಅಂಥದ್ದನ್ನು ಒಂದಿಷ್ಟು ಅದು ಆಹಾರ ತಿಂಡಿಗಳನ್ನು ಹಣ್ಣುಗಳನ್ನೆಲ್ಲ ತಗದ್ಕೊಂಡು ಹೋಗ್ತೇನೆ ಕೊನೆಗೆ ಮಲ್ಕೊಳೊದಕ್ಕೆ ಒಂದು ಯೋಗ ಮ್ಯಾಟನ್ನೊಂದು ಖಂಡಿತವಾಗಿ ತಗೊಂಡೋಗಿ ಏನಕ್ಕೆ ಅಂತಂದರೆ ನಿದ್ರೆ ನಮಗೆ ಬಹಳ ಮುಖ್ಯವಾಗ್ತದೆ ಆದ್ದರಿಂದ ಯೋಗ ಮ್ಯಾಟ್ ಸ್ವಲ್ಪ ಸ್ಮೂತ್ ಇರೋದರಿಂದ ಸ್ವಲ್ಪ ನಿದ್ರೆ ಎಲ್ಲ ಚೆನ್ನಾಗಿ ಬರ್ತದೆ ಹಂಗಾಗಿ ಯೋಗ ಮ್ಯಾಟುನ್ನು ಹಿಡ್ಕೊಂಡು ಹೋಗ್ತೇನೆ ಕೊನೆಗೆ ವಾಟರ್ ಬಾಟೆಲ್ಲಿಂದ ನಮ್ಮ ಮನೆಯದೇ ನೀರನ್ನು ಒಂದು ಸ್ವಲ್ಪ ಜಾಸ್ತಿ ಆದಷ್ಟು ಹಿಡಿದಿಟ್ಕೋತೇನೆ ಮತ್ತೆ ಏನು ಅಂತಂದರೆ ಸೊಳ್ಳೆ ಪರ್ದೆಯನ್ನು ನಾನು ತೊಗೊಂಡು ಹೋಗ್ತೇನೆ ಕೊನೆಗೆ ಒಂದಿಷ್ಟು ಸ್ವೆಟರ್ಗಳನ್ನು ತೊಗೊಂಡು ಹೋಗ್ತೇನೆ ಒಂದು ನಾಲ್ಕೈದು ಬೆಡ್ಶೀಟ್ಳನ್ನೆಲ್ಲ ತೆಗೆದ್ಕೊಂಡ್ ಹೋಗ್ತೇನೆ ಕೊನೆಗ್ ಒಂದು ಎರಡು ಜೊತೆ ಸ್ಲಿಪ್ಪರು ಏನು ಅಂತಂದರೆ ಒಂದು ಹವಾಯಿ ಒಂದು ಬೂಟನ್ನು ತೆಗೆದ್ಕೊಂಡು ಹೋಗ್ತೇನೆ ಒಂದು ನಾರ್ಮಲ್ ಚಪ್ಲೀನ ಬೆಲ್ಟ್ ಸ್ಲಿಪ್ಪರ್ ಅದನ್ನು ತೆಗೆದುಕೊಂಡು ಹೋಗ್ತೇನೆ ಕೊನೆಗೆ ಒಂದಿಷ್ಟು ನನ್ನ ರಕ್ಷಣೆಗಾಗಿ ಒಂದು ಸ್ವಲ್ಪ ಚಾಕುವನ್ನು ಇಟ್ಕೊಂತೇನೆ ಏನಕ್ಕೆ ಅಂದರೆ ಕಾಡಲೆಲ್ಲಾದ್ರು ಕ್ಯಾಂಪ್ ಮಾಡಬೇಕಿದ್ರೆ ಎಲ್ಲಾದ್ರೂ ಒಂದಿಷ್ಟು ಕ ಆಕ್ರಮಣಕಾರಿ ಪ್ರಾಣಿಗಳೆಲ್ಲಾದ್ರು ಬಂದ್ರೆ ಸ್ವರೊ ಸ್ವರಕ್ಷಣೆಗೆ ಅಂತ ಹೇಳಿ ಬೇಕಾಗ್ತದೆ ಆದ್ದರಿಂದ ಕೊನೆಗೆ ಒಂದು ಬ್ಯಾಟ್ರಿಯನ್ನು ತೆಗೆದುಕೊಂಡು ಹೋಗ್ತೇನೆ ಒಂದು ಸ್ವಲ್ಪ ಬೆಂಕಿ ಕಡ್ಡಿಗಳನ್ನು ತೆಗೆದುಕೊಂಡೋಗ್ ಇಲ್ಲ ಅಂತಂದ್ರೆ ಸಿಗರ್ ಲೈಟ್ಗಳನ್ನು ತಗೊಂಡು ಹೋಗ್ತೀನಿ ಏನಕ್ಕೆ ಅಂತಂದರೆ ಎಲ್ಲಾದ್ರೂ ಆಹಾರಗಳನ್ನು ತಯಾರಿಸ್ಬೇಕು ಅಂತಂದರೆ ಬೆಂಕಿ ಹಚ್ಚಿಕೊಳ್ಳಲು ಬೇಕಾಗ್ತದೆ ಇದು ನಮ್ಮ ಕ ಕಷ್ಟಪಟ್ಟು ಬೆಂಕಿ ಹೆಚ್ಚೋದರಿಂದ ಹೇಗಿದ್ರೂ ಪೆಟ್ರೋಲ್ ತೆಗೆದುಕೊಂಡು ಹೋಗ್ತೇನೆ ಅದ್ರಿಂದ ಹಚ್ಚಿ ಸುಲಭವಾಗಿ ಹಚ್ಚಿಕೊಳ್ಬೋದು ಮತ್ತಿನ್ನೇನು ತೊಗೊಂಡು ಹೋಗ್ತೇನೆ ಅಂತೇಳಿ ಕೇಳಿದರೆ ಒಂದಿಷ್ಟು ಶರ್ಟುಗಳನ್ನು ಪ್ಯಾಂಟ್ಗಳನ್ನು ಅಂಡರ್ವೇರ್ಗಳನ್ನೆಲ್ಲ ತೆಗೆದ್ಕೊಂಡು ಹೋಗ್ತೇನೆ ಬನಿಯನ್ಗಳನ್ನು ತೆಗೆದ್ಕೊಂಡು ಹೋಗ್ತೇನೆ ಹಾಗೇ ಈ ಮತ್ತಿನ್ನೇನು ತೆಗೆದ್ಕೊಂಡು ಹೋಗ್ತೇನೆ ಅಂತಂದರೆ ಒಂದು ಸ್ವಲ್ಪ ಹಾಲು ಮತ್ತು ಇನ್ನಿತರ ಸ್ವಲ್ಪ ತಿಂಡಿ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತೇನೆ ಕೊನೆಗೆ ಬ್ಯಾಟ್ರಿಯನ್ನು ತೆಗೆದುಕೊಂಡು ಹೋಗ್ತೇನೆ ಮತ್ತು ಒಂದಿಷ್ಟು ಶೆಲ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಕ್ ಒಂದಿಷ್ಟು ರಬ್ಬರ್ ಬ್ಯಾಂಡ್ಗಳು ಒಂದು ಸ್ವಲ್ಪ ಬಟ್ಟೆಯ ಚೂರುಗಳು ಏನಕ್ಕೆ ಅಂದರೆ ಬೆಂಕಿ ಹಚ್ಚೋದಕ್ಕೆಲ್ಲ ಸುಲಭ ಆಗ್ತದೆ ಅದಕ್ಕಾಗಿ ಅದನ್ನೆಲ್ಲ ತೆಗೆದುಕೊಂಡು ಹೋಗ್ತೇನೆ ಮತ್ತಿನ್ನೇನು ಅಂತಂದರೆ ಟೊಪ್ಪಿಯನ್ನು ತೆಗೆದುಕೊಂಡು ಹೋಗ್ತೇನೆ ಸನ್ಗ್ಲಾಸ್ಗಳನ್ನು ಹಾಗೆ ಸನ್ಸ್ರ್ಕೀನ್ಗಳನ್ನು ತೆಗೆದ್ಕೊಂಡು ಹೋಗ್ತೇನೆ ಮತ್ತು ಒಂದಿಷ್ಟು ಸ್ವಿಮ್ಸೂಟ್ಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತೇನೆ ಏನಕ್ಕೆ ಅಂದರೆ ಸಮುದ್ರದ ಕಡೆ ಎಲ್ಲಾದ್ರೂ ತೀರ ದೂರ ಎಲ್ಲ ಹೋಗೋದಾದರೆ ಸ್ವಿಮ್ಸೂಟ್ಗಳೆಲ್ಲಾದ್ರೂ ಬೇಕಾಗ್ತದೆ ಕೊನೆಗೆ ಟಯರ್ಗಳಿಗೇನಾ ಬೇಕಂತಂದ್ರೆ ಒಂದು ಗಾಳಿ ಹೊಡಿಯೋದಕ್ಕೆ ಒಂದು ಪಂಪ್ ಇಟ್ಕೊಳ್ತೇನೆ ಬೈಕಲ್ಲಿ ಹೋಗೋದ್ರಿಂದ ಇಷ್ಟೆಲ್ಲ ನಾನು ತೆಗೆದುಕೊಂಡು ಹೋಗ್ತೇನೆ ಒಂದು ದೀರ್ಘಾವಧಿಯ ಬೈಕಿಂಗ್ ಟ್ರಿಪ್ ಮಾಡಬೇಕು ಅಂತಂದರೆ